ಹೌದು ನಮ್ಮದು ಇಲ್ಲಿ ಕಾಪುವಲ್ಲಿ ಗ್ಲಾಡಿಯೇಟರ್ಸ್ ಡ್ಯಾನ್ಸ್ ಕ್ರ್ಯೂ ಅಂತ ಹೇಳಿ ಒಂದು ಡಾನ್ಸ್ ಕ್ಲಾಸ್ ಇದೆ ನನ್ನದಲ್ಲ ನಮ್ಮದು ಡ್ಯಾನ್ಸ್ ಕ್ಲಾಸ್ ಇತ್ತು ಅದರಲ್ಲಿ ನಾವು ಎಲ್ಲ ಡ್ಯಾನ್ಸೆಲ್ಲ ಮಾಡ್ತಿದ್ವಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಆಮೇಲೆ ಹೊರಗಡೆ ಮಾಮೂಲಿ ಶ್ ಸ್ಟೇಜು ಪ್ರೋಗ್ರಾಮ್ಗೆಲ್ಲ ಶೋ ಕೊಡ್ತಿದ್ವಿ ಒಳ್ಳೆಯ ರೀತೀಲ್ಲಿ ಇದ್ವಿ ಇತ್ತು ಮತ್ತು ಕಾಂಪಿಟೇಷನ್ಗೆ ಎಲ್ಲ ಹೊರಗಡೆ ಹೋಗ್ತಿದ್ವಿ ಕಾಂಪಿಟೇಷನ್ಗೆ ಹೋದಾಗ ಅಲ್ಲಿ ಯಾವ ಥರ ಅಂತ ಹೇಳಿದರೆ ನಾವು ಒಂದೊಂದು ಕಡೆ ಈ ಚೌತಿ ಇಂಥದ್ದೆಲ್ಲ ಟೈಮಲ್ಲಿ ಕಾಂಪಿಟೀಷನ್ಸೆಲ್ಲ ಜಾಸ್ತಿ ಇರ್ತಿತ್ತು ಒಂದು ಕಡೆಯಲ್ಲಿ ಒಂದು ಸ್ಟೇಜಲ್ಲಿ ಕಾಂಪಿಟೇಷನ್ ಕೊಟ್ಟು ಅಲ್ಲಿ ಡ್ಯಾನ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಅದೇ ಕಾಸ್ಟ್ಯೂಮಲ್ಲಿ ಅದೇ ಇದೂ ವಸ್ತ್ರದಲ್ಲಿ ಗಾಡಿಯಲ್ಲಿ ಕುತ್ಕೊಂಡು ಇನ್ನೊಂದು ಕಡೆಗೆ ಕಾಂಪಿಟೇಷನ್ಗೆ ಹೋಗ್ತಿದ್ವಿ ಅಂದರೆ ಅಲ್ಲಿ ಒಬ್ರನ್ನು ಬಿಟ್ಟು ಜ ಒಬ್ರನ್ನು ಬಿಟ್ಟು ಏಕಂದ್ರೆ ನಮ್ಗೆ ಅಲ್ಲಿ ಪ್ರೈಝ್ ಸಿಗ್ತದೆ ಅಂತೇಳಿ ಕನ್ಫರ್ಮ್ ಗೊತ್ತಿರ್ತದೆ ನಾವು ಅಷ್ಟು ಆ ಲವೆಲ್ಗೆ ಹೋಗಿದ್ವಿ ಅಷ್ಟು ನಮಗೆ ಕಾಂಪಿಟೇಟರಲ್ಲಿ ಸಾಧಾರಣ ಮಟ್ಟಿಗೆ ಯಾರೂ ಇರಲಿಲ್ಲ ಎಲ್ಲಿ ಹೋದರು ಕೂಡ ನಾವೇ ಪ್ರೈಝನ್ನು ವಿನ್ ಆಗ್ತಿದ್ವಿ ಅಲ್ಲಿ ಒಬ್ರನ್ನು ಬಿಟ್ಟು ಇನ್ನೊಂದು ಕಡೆಗೆ ಅದೇ ಕಾಸ್ಟ್ಯೂಮಲ್ಲಿ ನಾವು ಆಲ್ರೆಡಿ ಒಮ್ಮೆ ಡ್ಯಾನ್ಸ್ ಮಾಡಿ ಎಲ್ಲ ಬೆವರಿರ್ತೇವೆ ಅದೇ ಡ್ರೆಸ್ಸಲ್ಲಿ ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಕೂಡ ಕಾಂಪಿಟೇಷನ್ ಕೊಡ್ತಿದ್ವಿ ಅಲ್ಲಿ ಕೂಡ ವಿನ್ ಆಗ್ತಿದ್ವಿ ಒಂದೊಂದು ದಿವಸ ಎರಡೆರಡು ಕಡೆ ಮೂರು ಮೂರು ಕಡೆಯಲ್ಲಿ ಪ್ರೈಝ್ ಹೊಡ್ದದ್ದು ಕೂಡ ಇದೆ ನಾವು ಅಂಥ ಒಂದು ನಮ್ಮ ತಂಡ ಇತ್ತು ನಮಗೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ನಾವು ಡ್ಯಾನ್ಸ್ ಮಾಡಿ ಆದ ಮೇಲೆ ಎಲ್ಲಿಲ್ಲಿ ಪ್ರೈಝೆಲ್ಲ ತಗೊಳ್ತೇವೆ ಅದು ಅದರ ನಂತರ ಇಲ್ಲಿ ಚೈನೀಸ್ ಫಾಸ್ಟ್ ಫುಡ್ಡಿಗೆ ಬಂದು ನಮಗೆಲ್ಲ ಟ್ರೀಟ್ ಕೊಡ್ತಿದ್ದರು ಹಾಗೇ ಗಮ್ಮತ್ತು ನಾವು ಯಾರೂ ಕೂಡ ಪೇಮೆಂಟಿಗೆ ನಾವು ಅವಾಗ ಸಣ್ಣ ಏಜ್ ನಮ್ಮದು ಅವಾಗ ನಾವೆಲ್ಲ ದುಡ್ಡಿಗೆ ಯಾರೂ ಸಹ ಹೋಗಿ ಹೋಗ್ತಿರಲಿಲ್ಲ ನಾವು ಹೀಗೇ ನಮ್ಮದೊಂದು ಖುಷಿಗೋಸ್ಕರ ಡ್ಯಾನ್ಸ್ ಕ್ಲಾಸಲ್ಲಿ ಎಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇತ್ತಲ್ಲವ ಆ ಒಂದು ಬಾಂಡಿಂಗ್ಗೋಸ್ಕರ ನಾವು ಕಾಂಪಿಟೇಷನ್ಗೆ ಎಲ್ಲ ಹೋಗ್ತಿದ್ವಿ ನೈಟ್ ಆಗಲಿ ಡೇ ಆಗಲಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ನೈಟೆ ಇರ್ತಿತ್ತು ಕಾಂಪಿಟೀಷನ್ನಾಗಲಿ ಸ್ಟೇಜ್ ಶೋ ಆಗಲಿ ಎಲ್ಲ ನೈಟೇ ಇರ್ತಿತ್ತು ಒಳ್ಳೆಯ ಖುಷಿಯಲ್ಲಿ ಇದ್ವಿ ಆದರೆ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ರತ್ನಾಕರ್ ಹೇಳುವಂಥವರು ಡ್ಯಾನ್ಸ್ ಕ್ಲಾಸ್ದು ಓನರು ಅದರಲ್ಲಿ ಅವ್ರಿಗೆ ಅವರದ್ದು ರಿಲೇಟಿವ್ಸ್ ಅದನ್ನು ನಡೆಸ್ತಿದ್ದರು ಅವರು ಕ್ಲಾಸ್ ತೊಗೊಂಡಿದ್ದು ರತ್ನಾಕರ್ ಅಂತೇಳಿ ಡ್ಯಾನ್ಸ್ ಕಲಿಸಲಿಕ್ಕೆ ರೋಷನ್ ಮತ್ತು ಅವಿನಾಶ್ ಅಂತೇಳಿ ಇಬ್ರು ಇದ್ದರು ಅವರೂ ಅವ್ರು ಇಬ್ಬರೂ ಕೂಡ ಡ್ಯಾನ್ಸೆಲ್ಲ ಕಲಿಸ್ತಿದ್ದರು ಆದರೆ ಈ ಕಾಂಪಿಟೇಷನ್ಗೆ ಇದು ಮಾಡುವಂಥ ಹಿಪ್ಪೋಪ್ ಡ್ಯಾನ್ಸ್ ಸ್ಟೈಲೆಲ್ಲ ಈ ಅವಿನಾಶ್ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದ ನಾವು ಅದರಲ್ಲಿ ಪ್ರೈಝ್ ಹೊಡೀತಿದ್ವಿ ಇದ್ರಲ್ಲಿ ಏನಾಯ್ತು ಅಂತ ಹೇಳಿದರೆ ಈ ಅವಿನಾಶ್ ಡ್ಯಾನ್ಸ್ ಕಲಿಸಿದ ಕಾಂಪಿಟೇಷನ್ನಲ್ಲಿ ಅವಿನಾಶ್ ಏನು ಡ್ಯಾನ್ಸ್ ಕಲಿಸಿದಾನೋ ಅದನ್ನು ನಾವು ಕಾಂಪಿಟೇಷನ್ಗೆ ಕೊಡ್ತಿದ್ವಿ ರೋಷನ್ ಕಲಿಸಿದ್ದನ್ನು ನಾವು ಮಾಮೂಲಿ ಶೋಸ್ಗೆಲ್ಲ ಆ ಡ್ಯಾನ್ಸನ್ನು ಮಾಡ್ತಿದ್ವಿ ಅಲ್ಲಿ ಏನಾಗ್ತಿತ್ತು ಈ ಕಾಂಪಿಟೇಷನಲ್ಲೆಲ್ಲ ಪೇಮೆಂಟ್ ಜಾಸ್ತಿ ಬರ್ತದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಎಲ್ಲ ಪ್ರೈಝ್ ಇರ್ತದೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪ್ರೈಝ್ ಸಿಗುವಾಗ ಈ ಅಮೌಂಟನ್ನು ಅವ್ರು ಮೂರು ಜನರು ಶ್ಯಾರ್ ಮಾಡಬೇಕಿತ್ತು ಆ ಡ್ಯಾನ್ಸ್ ಕ್ಲಾಸಿಂದು ಆ ಬಿಲ್ಡಿಂಗ್ ಯಾರು ತೊಗೊಂಡಿದಾರೋ ರತ್ನಾಕರ್ ಅಂತೇಳಿ ಡ್ಯಾನ್ಸ್ ಕ್ಲಾಸ್ ಓಪನ್ ಯಾರು ಮಾಡಿದಾರೋ ಅವರಿಗೆ ಸ್ವಲ್ಪ ಪೇಮೆಂಟು ಮತ್ತು ಈ ರೋಷನ್ಗೆ ಮತ್ತು ಅವಿನಾಶ್ಗೆ ಡಿವೈಡ್ ಆಗ್ತಿತ್ತು ಡಿವೈಡ್ ಆಗ್ತಿತ್ತು ಆದರೆ ಇಲ್ಲಿ ಏನಾಯ್ತು ಅಂತ ಹೇಳಿದರೆ ಈ ಅವಿನಾಶ್ ಏನು ಮಾಡಿದ ಅಂತ ಹೇಳಿದರೆ ಅವನಿಗೆ ಅವನು ಎಫರ್ಟ್ ಹಾಕಿ ಕಲಿಸಿದ ಸ್ಟೆಪ್ಸು ಡ್ಯಾನ್ಸನ್ನು ನನಗೆ ಬರುವಂಥದ್ದು ನನಗೆ ಪ್ರೈಝ್ ಬರುವಂಥದ್ದು ನನಗೆ ಅಮೌಂಟ್ ಸಿಗುವಂಥದ್ದು ನಾನು ಯಾಕೆ ಇಷ್ಟು ಶ್ಯಾರ್ ಮಾಡ್ಬೇಕಂತ ಹೇಳಿ ಅವರವರ ಮಧ್ಯೆ ಗಲಾಟೆ ಆಗಲಿಕ್ಕೆ ಶುರುವಾಯಿತು ಗಲಾಟೆ ಆಗ್ತಾ ಆಗ್ತಾ ಆಗ್ತಾ ಹೋಗಿ ಕೆಲವೊಂದು ಗಲಾಟೆಯಲ್ಲಿ ಒಂದು ಒಂದು ವರ್ಷ ಎರಡು ವರ್ಷ ಮನಸ್ತಾಪದಲ್ಲೇ ಹೋಗಿ ಡ್ಯಾನ್ಸ್ ಮಾಡಿದ್ದುಂಟು ಮನಸ್ತಾಪದಲ್ಲೇ ಏನು ನಾವು ಆ ಡ್ಯಾನ್ಸ್ಗೆ ಡ್ಯಾನ್ಸಲ್ಲಿ ಪ್ರೈಝ್ ಸಿಕ್ಕಿದ್ದರಲ್ಲಿ ಪಾರ್ಟಿ ಮಾಡಿದ್ದುಂಟು ಆ ಮನಸ್ತಾಪದಲ್ಲೇ ಎಲ್ಲ ಕಡೆಗೆ ಹೋಗ್ತಿದ್ವಿ ಹೀಗಾಗ್ತಿರಬೇಕಾದ್ರೆ ಒಂದೊಂದು ದಿವಸ ಜೋರು ಗಲಾಟೆ ಆಯಿತು ಗಲಾಟೆ ಗಲಾಟೆ ಗಲಾಟೆ ಆಗ್ತಾ ಲಾಸ್ಟಿಗೆ ಈ ಅವಿನಾಶ್ ಏನು ಮಾಡಿದ ಅಂದರೆ ಡ್ಯಾನ್ಸ್ ಕ್ಲಾಸೇ ಕ್ವಿಟ್ ಮಾಡಿ ಉಡುಪಿಯಲ್ಲಿ ಇನ್ನೊಬ್ಬ ಪರ್ಸನ್ ಇದ್ದಾನೆ ಸುದರ್ಶನ್ ಅಂತೇಳಿ ಅವರದ್ದು ಡ್ಯಾನ್ಸ್ ಕ್ಲಾಸಿಂದು ಹೆಸರು ಬಂದುಬಿಟ್ಟು ಇದು ಏನು ಮರ್ತೋಗಿದೆ ಈಗ ಡ್ಯಾನ್ಸ್ ಕ್ಲಾಸಿಂದು ಹೆಸರು ಬಂದುಬಿಟ್ಟು ಎ ಡಿ ಸಿ ಆ್ಯಟ್ಟಿಟ್ಯೂಡ್ ಡ್ಯಾನ್ಸ್ ಕ್ರ್ಯೂ ಅಂತೇಳಿ ಆ ಡ್ಯಾನ್ಸ್ ಕ್ಲಾಸಲ್ಲಿ ಕೊರಿಯೊಗ್ರಾಫಿ ಆಗಿ ಸೇರಿಕೊಂಡ್ರು ಇಲ್ಲಿ ಯಾವುದಾದ್ರು ಬೇರೆ ಹೊರಗಡೆಯಿಂದ ಬಂದವರು ಈ ಕಾಲೇಜಲ್ಲಿ ಫಂಕ್ಷನೆಲ್ಲ ಇರ್ತದಲ್ಲವ ಕಾಲೇಜಲ್ಲಿ ಕಾಂಪಿಟೇಷನ್ ಅವ್ರಿಗೆಲ್ಲ ಒಂದು ಕಾಲೇಜ್ಗೋಗಿ ಅವಿನಾಶ್ ಕಲಿಸಿ ಕಲಿಸಿಕೊಡ್ತಿದ್ರು ಪೇಮೆಂಟಿಗೆ ಅಥವಾ ಅವ್ರನ್ನು ಈ ಆ್ಯಟ್ಟಿಟ್ಯೂಡ್ ಡ್ಯಾನ್ಸ್ ಕ್ಲಾಸಿಗೆ ಈಗ ಎಕ್ಸಾಂಪಲ್ ಪಿ ಪಿ ಸಿ ಆಗಿರ್ಬೌದು ಇನ್ನು ಬೇರೆ ಬೇರೆ ಕಾಲೇಜ್ನ ಕಾಲೇಜ್ನವರಿಗೆ ಕಲಿಸಬೇಕಾದ್ರೆ ಅವ್ರನ್ನು ಈ ಆ್ಯಟ್ಟಿಟ್ಯೂಡ್ ಡ್ಯಾನ್ಸ್ ಕ್ರ್ಯೂವಿಗೆ ಕರ್ಕೊಂಡು ಬರಿಸಿ ಕರೆಸಿ ಅಲ್ಲಿ ಡ್ಯಾನ್ಸ್ ಕಲಿಸ್ತಿದ್ದ ಹೀಗೆ ಮಾಡ್ತಿದ್ದರು ಇಲ್ಲಿ ಟೀಮ್ ಡಿವೈಡ್ ಆದದ್ದು ಡಿವೈಡ್ ಆಯಿತಲ್ವ ಡಿವೈಡ್ ಆದ ಮೇಲೆ ಆ ಡ್ಯಾನ್ಸ್ ಕೂಡ ವಿದೌಟ್ ಪರ್ಮಿಷನ್ ನನ್ನದು ಪರ್ಮಿಷನ್ ಇಲ್ಲದೆ ಮಾಡಲಿಕ್ಕಿಲ್ಲ ಅಂತೇಳಿ ಹೇಳಿ ಹೇಳಿ ಬಿಟ್ಟ ಯಾರು ಅವಿನಾಶ್ ಈ ರೋಷನ್ನೊಟ್ಟಿಗೆ ನಮಗೆ ನಾವೇನು ಆದ್ವಿ ನಾವು ಎಲ್ಲ ಅಷ್ಟು ಮಿಂಗಲ್ ಆಗಿದ್ದವರು ಸಡನ್ಲಿ ನಮಗೆ ಒಂದು ಸಾರಿ ನಮಗೆ ನಾವು ಕನ್ಫ್ಯೂಸ್ ಆದ್ವಿ ಏನು ಇನ್ನೇನು ಮಾಡೋದ್ ಅಂತೇಳಿ ನಮಗೆ ನಾವೆಲ್ಲ ಅಮಾಯಕರು ಆದೆ ನಾವೆಲ್ಲ ಅಮಾಯಕರು ಅವರ ಗಲಾಟೆಯಲ್ಲಿ ನಾವು ಸಿಕ್ಕಿ ಬಿದ್ದಾಗಾಯ್ತು ನಾವು ಅದರಿಂದ ಒಬ್ಬೊಬ್ಬರೇ ಕ್ವಿಟ್ ಆದ್ವಿ ಕ್ವಿಟ್ಟಾಗಿ ಹೊರಗಡೆ ಬಂದ್ವಿ ಹೊರಗಡೆ ಬಂದಾದ ಮೇಲೆ ಆ ಡ್ಯಾನ್ಸ್ ಕ್ಲಾಸಿಂದು ಏನು ಹೆಸ್ರಿತ್ತೋ ಅದು ಅಲ್ಲಿಗೆ ಮಾಸಿ ಹೋಯಿತು ಈಗ ಅಂಥದ್ದು ಏನು ಡ್ಯಾನ್ಸ್ ಕ್ಲಾಸು ನಡೆಸ್ತಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಹೋಗ್ತಿದ್ದಾರೆ ಯಾರೂ ಸಹ ಸೀನಿಯರ್ಸ್ ಅಂತ ಹೇಳಿ ಯಾರೂ ಸಹ ಇಲ್ಲ ಅಲ್ಲಿ ನಮ್ಮಂಥ ನಾವು ನಾವು ಇರುವಾಗಿದ್ದ ಹೆಸರು ಕೂಡ ಈಗ ಅಲ್ಲಿಲ್ಲ